ಹಲೋ ನಮಸ್ತೆ ಮೇಡಮ್ ನಾ ಸಿಸ್ಟರ ನೀವು ಅದು ಕ್ರಿಶ್ಚಿಯನ್ ಇದು ಬಗ್ಗೆ ಮದ್ವೆ ಮದುವೆ ಬಗ್ಗೆ ಕೇಳಬೇಕಿತ್ತು ರೋಜ್ ಸಿಸ್ಟರ

ಹೌದು ನನ್ನ ಮಗ್ಳಿಗೆ ಪ್ರಬಂಧ ಬರಿಬೇಕಿತ್ತು ಅದಕ್ಕೆ ನಾ ಯಾರೋ ನಿಮ್ಮ ನಂಬರ್ ಕೊಟ್ಟರು ರೋಜ್ ಸಿಸ್ಟರ್ ಅಂತ ಇದ್ದಾರೆ ಅವ್ರನ್ನು ಕೇಳಿ ಅಂತ ಹೇಳಿದ್ರು ಅದಕ್ಕೆ ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹಾಂ ಹಾಂ

ಹ್ಞೂ ಹ್ಞೂ ಹಾಂ ಹೌದು

ಹಾಂ ಹಾಂ

ಹ್ಞೂ ಹ್ಞೂ ಹ್ಞೂ ಹ್ಞೂ

ತಾಳಿ ಎಲ್ಲ ಕಟ್ಸೊಲ್ಲವಾ ಮೇಡಮ್ ಹಾಂ ಹ್ಞೂ ಹ್ಞೂ ಹ್ಞೂ ಎಷ್ಟು ದಿನ ನಡೆಯುತ್ತೆ ಮೇಡಮ್ ಮದುವೆ ಅದು ಹಾಂ ಹಾಂ ಊಟದ ಬಗ್ಗೆ ಮ್ಯಾಮ್ ಊಟದ ಬಗ್ಗೆ ಕೇಳೊದಾದರೆ ಊಟದ ಬಗ್ಗೆ ಊಟದ್ದೆಲ್ಲ ಹಾಂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಹಾಂ ಸರಿ ಸರಿ ಹಾಂ ಹಾಂ

ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಹಾಂ

ಸರಿ ಮೇಡಮ್ ನಮ್ಮ ಮಗಳು ಕರ್ಕೊಂಡು ಬರುತ್ತೀನಿ ಮೇಡಮ್ ಓಕೆ ಮ್ಯಾಮ್ ಬಾಯ್ ಮೇಡಮ್